ನಾನು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯವನು ನಮ್ಮ ಭಾಗದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಇಲ್ಲಿ ಹಲವಾರು ಕ್ರೀಡಾ ಕೇಂದ್ರಗಳು ಸ್ಥಾಪಿತವಾಗಿದ್ದು ಯುವಕರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿ ನೀಡಲಾಗುತ್ತಿದೆ ಈ ಕ್ರೀಡಾ ಕೇಂದ್ರಗಳು ವಿವಿಧ ಕ್ರೀಡೆಗಳ ತರಬೇತಿ ನೀಡುವುದಲ್ಲದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಿಗು ಕ್ರೀಡಾಪಟುಗಳನ್ನು ಸಿದ್ಧಗೊಳಿಸುತ್ತವೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕ್ರೀಡಾ ತರಬೇತಿ ಕೇಂದ್ರಗಳು ಹಾಗೂ ಕ್ರೀಡಾಂಗಣಗಳಿವೆ ಮಂಗಳೂರು ಮತ್ತು ಉಡುಪಿ ಸೇರಿದಂತೆ ಹಲವಾರು ಪಟ್ಟಣಗಳಲ್ಲಿ ಉತ್ತಮ ಕ್ರೀಡಾ ಸೌಲಭ್ಯಗಳು ಲಭ್ಯವಿವೆ ಮಂಗಳೂರಿನಲ್ಲಿ ಮಂಗಳಾ ಸ್ಟೇಡಿಯಂ ಎಂದೇ ಪ್ರಸಿದ್ಧವಾದ ಕ್ರೀಡಾಂಗಣವಿದೆ ಇದು ಅತ್ಲೆಟಿಕ್ಸ್ ಫುಟ್ಬಾಲ್ ಕ್ರಿಕೆಟ್ ಮತ್ತು ಕಬಡ್ಡಿ ತರಬೇತಿಗೆ ಸೂಕ್ತವಾಗಿದೆ ಇದಲ್ಲದೆ ನ್ಯೂ ಮಂಗಳೂರಿನಲ್ಲಿ ಈಜು ಪ್ರೇಮಿಗಳಿಗೆ ಉತ್ತಮವಾದ ಆಕ್ವಾ ಸೆಂಟರ್ ಕೂಡ ಲಭ್ಯವಿದೆ ಮತ್ತು ಪ್ರಮುಕ ಕ್ರೀಡೆಗಳು ಮತ್ತು ತರಬೇತಿ ಕೇಂದ್ರಗಳು ಯಾವುದೆಂದರೆ ನಮ್ಮ ಭಾಗದಲ್ಲಿ ಕ್ರಿಕೆಟ್ ಕಬಡ್ಡಿ ಫುಟ್ಬಾಲ್ ವಾಲಿಬಾಲ್ ಈಜು ಮತ್ತು ಕರಾಟೆ ಮುಂತಾದ ಕ್ರೀಡೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಹಲವು ಶಾಲಾ ಮತ್ತು ಕಾಲೇಜುಗಳಲ್ಲಿಯೂ ಕ್ರೀಡಾ ತರಬೇತಿಯ ವ್ಯವಸ್ಥೆ ಇದೆ ನಂದಿಗುಡ್ಡೆ ಮೂಡುಬಿದಿರೆ ಮತ್ತು ಪುತ್ತೂರಿನಲ್ಲಿ ಉತ್ತಮ ಕ್ರೀಡಾ ತರಬೇತಿ ಕೇಂದ್ರಗಳಿವೆ ಕರಾಟೆ ಮತ್ತು ಥಾಯ್ಕೊಂಡೊ ತರಬೇತಿಯು ಇಲ್ಲಿ ಲಭ್ಯವಿದೆ ಪ್ರತಿ ವರ್ಷ ಹಲವಾರು ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಗಳಿಸುತ್ತಾರೆ ನಮ್ಮ ಭಾಗದ ಕ್ರೀಡಾ ಕೇಂದ್ರಗಳು ಯುವಕರಿಗೆ ಉತ್ತಮ ಅವಕಾಶಗಳನ್ನು ಒದಗಿಸುತ್ತವೆ ತರಬೇತಿಯ ಮೂಲಕ ಅವರು ತಮ್ಮ ಕೌಶಲ್ಯಗಳನ್ನು ಬೆಳೆಸಬಹುದು ಮತ್ತು ವಿವಿಧ ಸ್ಫರ್ಧೆಗಳಲ್ಲಿ ಭಾಗವಹಿಸಬಹುದು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಸಹಕಾರದಿಂದ ಇಲ್ಲಿ ಹೆಚ್ಚು ಕ್ರೀಡಾ ಶಿಬಿರಗಳು ನಡೆಯುತ್ತವೆ ಕ್ರೀಡಾ ತರಬೇತಿಯಲ್ಲಿ ಭಾಗವಹಿಸುವುದರಿಂದ ಶಿಸ್ತು ಸಮಯ ನಿರ್ವಹಣೆ ತಂಡದ ಒತ್ತಾಸೆ ಮತ್ತು ಮಯೋರ್ಮಷ್ ಹೆಚ್ಚುಗೊಳುತ್ತದೆ ನಮ್ಮ ಪ್ರದೇಶದ ಕ್ರೀಡಾ ಕೇಂದ್ರಗಳು ಯುವಪೀಳಿಗೆಗೆ ಕ್ರೀಡಾ ಕ್ಷೇತ್ರಗಳಿರಲಿ ಬೆಳೆದಾಡಲು ಉತ್ತಮ ವೇದಿಕೆಯನ್ನು ಒದಗಿಸುತ್ತವೆ